ಯಾವುದ್ರ ಬಗ್ಗೆ ಏನು ಅನ್ನೋದಕ್ಕಿಂತ ನಮ್ಮ ದೇಶದ ವಿದ್ಯಾವಂತ ಹಾಗು ಅವಿದ್ಯಾವಂತ ಹಾಗೂ ಉದ್ಯೋಗ ಅದ್ರ ಬಗ್ಗೆ ಸೊಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಏನೇ ಉದ್ಯೋಗ ಮಾಡಬೇಕಾದರೂ ಮೊದಲಿಗೆ ಉದ್ಯೋಗದ ಇದನ್ನು ಇದು ಮಾಡಬೇಕು ಉದ್ಯೋಗ ಒಂದು ಉದ್ಯೋಗ ಕೊಟ್ಟಾಗ ಎಲ್ರಿಗೂ ಇದಾಗುತ್ತೆ ಸಮಾಜಕ್ಕೆ ನೀವು ನಿಮ್ಮ ಕೊಡುಗೆ ಏನು ಅನ್ನೋದಕ್ಕಿಂತ ನಾವು ಸಮಾಜವನ್ನು ಸಮಾಜಕ್ಕೆ ಕೊಡುಗೆ ಕೊಡೊದೇನಂದರೆ ಪ್ರತಿಯೊಬ್ಬರೂ ಚೆನ್ನಾಗಿದ್ದಾಗ ಪ್ರತಿಯೊಬ್ರಿಗು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಬುದ್ದಿ ಇರುತ್ತೆ ಏನು ಅಂದರೆ ದೇಶ ಚೆನ್ನಾಗಿರ್ಬೇಕು ದೇಶ ಚೆನ್ನಾಗಿದ್ದು ಉದ್ಯೋಗ ವಿದ್ಯಾರ್ಥಿಗಳ ಇದಕ್ಕೆ ಉದ್ಯೋಗ ಸಿಕ್ಕಿದಾಗ ಆ ಉದ್ಯೋಗ ಸಿಕ್ಕು ಅವ್ರಿಗೆ ಹಣ ಬಂದಾಗ ಅವರು ಏನಾದರೂ ಏನಾದರೂ ಒಂದು ಸ್ವಲ್ಪಾದ್ರು ಅವರೊಂದು ಮಾಡೇ ಮಾಡೊದಕ್ಕೆ ಇಷ್ಟಪಡ್ತಾರೆ ಆ ಊರಿಗೋ ಅವರೂರಿಗೋ ದೇಶಕ್ಕೋ ಆ ಒಂದು ಇದಕ್ಕೋ ಯಾರಿಗಾದ್ರು ಒಂದು ಐದು ಜನಕ್ಕೆ ಒಳ್ಳೇದು ಮಾಡಬೇಕು ಅಷ್ಟೆ ಸಮಾಜಕ್ಕೆ ಬಂದಿದ್ದೀವಿ ಹೋಗಿದೀವಿ ಅದು ಬೇರೆ ವಿಷಯ ಸಮಾಜ ಅಲ್ಲ ಇಂಪಾರ್ಟೆಂಟು ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಸಮಾಜದ ಜನಗಳಿಗೆ ಏನು ಕೊಟ್ಟಿದ್ದೀವಿ ನಮ್ಮ ಕೈಲಾಗಿದ್ದೇನು ಈಗ

ಒಂದು ಸಾಫ್ಟ್ವೇರ್ ಇಂಜಿನಿಯರು ಆ ಊರಿನ ಶಾಲೆಯನ್ನು ಸರ್ಕಾರಿ ಶಾಲೆಯನ್ನು ಎಚ್ ಕೊಂಡು ಅದನ್ನು ಚೆನ್ನಾಗ್ ಇದು ಮಾಡಿದಾಗ ಆ ಅವ್ರಿಗೆ ಎಷ್ಟು ಸಂತೋಷ ಇರುತ್ತೆ ಗೊತ್ತಾ ಆ ಊರಿಗೆ ಎಲ್ರಿಗೂ ಹೆಮ್ಮೆ ಅವ್ರಿಗೂ ಹೆಮ್ಮೆ ಆ ಥರ ಇರುತ್ತೆ ಪ್ರತಿಯೊಬ್ಬರೂ ಅಷ್ಟೇ ಮಾಡೋವವರು ಅವ್ರ ಕೈಯಲ್ಲಿ ಆಗೋದಿಲ್ಲ ಪಾಪ ಮಾಡೋದಕ್ಕೆ ಆದರೂ ಅವ್ರತ್ತೆ ಇರೋ ಸ್ನೇಹಿತ್ರನ್ನ ಕರ್ಕೊಂಡು ಅವ್ರಿಗೆ ಅವ್ರ ಕೈಯಲ್ಲಿ ಏನು ಮಾಡಿಸ್ಬೇಕು ಅನ್ನೋದನ್ನು ಹೇಳಿ ಒಂದು ಐಡ್ಯಾ ಕೊಟ್ಟಾಗ ಅವರು ಮಾಡೇ ಮಾಡ್ತಾರೆ ಹಳ್ಳಿಯಾ ಜನ ಆ ಥರವಾಗಿ ಹಳ್ಳಿಗಳನ್ನು ಬೆಳೆಸಿ ಹಳ್ಳಿಗಳಿಗೆ ಒಳ್ಳೆ ಒಂದು ಪ್ರೋತ್ಸಾಹ ಕೊಡಿ ಉದ್ಯೋಗ ಕೊಡಿ ಉದ್ಯೋಗವನ್ನು ಇದು ಮಾಡಿದಾಗ ಹೆಚ್ಚು ಹೆಚ್ಚು ಇದಾದಾಗ ನಮ್ಮ ದೇಶ ಇನ್ನು ಮುಂದೆ ಬರೋದಕ್ಕೆ ಇಶ್ ಇದಾಗುತ್ತೆ